ಹಾಂ ಹೇಳಿ ನಮಗೆ ಮಲ್ಲಿಗೆ ಬೇಕು ಮಲ್ಲಿಗೆ ಹೇಗೆ ಚೆಂಡಿಗೆ

ಅದು ಹೇಗೆ ಅಟ್ಟಿಗಾ ಅಲ್ಲ ಬರಿ ಒಂದು ಚೆಂಡಿಗಾ ಓಹ್ ತುಂಬ ರೇಟು ಜಾಸ್ತಿ ಆಯಿತು ಏಕೆ ಅಂತ ಹೇಳಿದ್ರೆ ಒಂದು ಮಾಡುವೆಗೆ ಬೇಕಾಗಿ ಬೇಕಾಗಿತ್ತು ಹಾಂ ಬೇರೆ ಯಾವುದು ಉಂಟು

ಹ್ಞೂ ಹ್ಞೂ ಇದೀಗ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬೇಕು ನಮಗೆ ಬರಿ ಮಲ್ಲಿಗೆ ಮಾತ್ರ ಅಲ್ಲ ಬೇರೆ ಹೂವು ಕೂಡ ಬೇಕು ನೀವು ಊವು ಕಳಿಸಿ ಕೊಡಬೇಕು ಕಳಿಸಿ ಕೊಡ್ಬೇಕು ಮತ್ತು ಆಮೇಲೆ ಡೆಕ್ರೇಷನ್ ಮಾಡ್ತೀರಲ್ಲ ಹಾಂ ಮಾ ಆಮೇಲೆ ಮಲ್ಲಿಗೆ ಒಂದು ನಾಲ್ಕು ಅಟ್ಟಿ ಇರಲಿ ಹಾಂ ಹಾಂ ಹೌದು ಅರೇ ರೇಟು ನೋಡಿ ರೇಟು ನೋಡಿ ಹಾಕಿ ಹ್ಞೂ ಹಾಂ ಔ ಪುನಃ ನೀವು ಅದನ್ನು ಇಲ್ಲಿಗೆ ತಂದ ರೇಟು ಕೂಡ ಅದಕ್ಕೆ ಸೇರಿಸಿದರೆ

ಹಾಂ ಆಮೇಲೆ ಹ್ಞೂ ಗೊಂಡೆ ಹೂ ಸ್ವಲ್ಪ ಬೇಕು ಹಾಂ ಹಾಂ ಆಮೇಲೆ ಸೇವಂತಿಗೆ ಹೇಗೆ ಮಾರಿಗೆ ಅದೊಂದು ದ ಎರಡು ಅಟ್ಟಿಗೆ ಒಂಬ್ ವ ಅಟ್ಟಿ ಇರಲಿ ಹಾಂ ಹ್ಞೂ ಹಾಂ ಆಮೇಲೆ ಗು ಸೇವಂತಿಗೆ ಹಾಂ ಅದೊಂದು ಎರಡು ಗುಚ್ಛ ಹಾಂ ಆ ಸೇವಂತಿಗೆ ಹೇಗೆ ರೇಟು ಕಡಿಮೆ ಆಗಿದಾ ಈಗ

ಹೌದು ಇದು ನಾವು ಅಟ್ಟಿ ಮತ್ತು ಇದು ಗುಚ್ಛ ಅಂತ ಹೇಳಿದಾಗ ಅಲ್ಲಿಗೆ ಒಮ್ಮೆಲೆ ರೇಟು ಜಾಸ್ತಿ ಮಾಡಿದ್ದಾ ಅಂತ ಕಡಿಮೆ ಚಿಲ್ಲರ್ ತೆಕೊಳ್ಳೋರಿಗೆ ಕಡಿಮೆ ಮಾಡ್ತೀರಾ ಅಂತ ಹಾಂ ಹಾಂ ಆಯಿತು ನಾನು ಆಮೇಲೆ ಹೇಳಿ ಕಳಿಸ್ತೇನೆ ಆಯ್ತಾ